ದೈಹಿಕ ವ್ಯಾಯಾಮ ಅಂದರೆ ನಾವು ಕೈಗಳನ್ನು ಎತ್ತೋದು ಇಳಿಸೋದು ಮತ್ತು ಬರೀ ಜಸ್ಟು ವ್ಯಾಯಾಮ ದೈಹಿಕ ಅಂದರೆ ಇವಾಗ ಮನೆಯಲ್ಲಿ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಮತ್ತು ವಾಕ್ ಮಾಡೋದು ನಡೆಯೋದು ಅದು ದೈಹಿಕ ವ್ಯಾಯಾಮ ಯೋಗ ವ್ಯಾಯಾಮ ಅಂದರೆ ಯೋಗ ಯೋಗ ಹೆಂಗೆ ಅಂದರೆ ಯೋಗದಿಂದ ಏನೇನು ಉಪಯೋಗ ಅಂದರೆ ನಮ್ಮ ನೆಮ್ಮದಿ ಇರುತ್ತೆ ಮತ್ತು ತುಂಬ ತುಂಬ ನೆಮ್ಮದಿಯಿಂದ ಇರ್ತೀವಿ ನಾವು ಆಮೇಲೆ ಒಂದು ಸಮ ದೇಹ ತೂಕ ಬರೋದಿಲ್ಲ ಸಣ್ಣ ಇರ್ತೀರಿ ಆಮೇಲೆ ಬೊಜ್ಜು ಬರಲ್ಲ ದೇ ದೈಹಿಕವಾಗಿ ಅಂದ್ರೆ ನಾವೆಲ್ರೂ ದೈಹಿಕವಾಗಿ ವ್ಯಾಯಾಮ ಮಾಡೋಕ್ಕಾಗಲ್ಲ ಯಾಕೆಂದರೆ ಮನೆಯ ಕೆಲ್ಸಕ್ಕೆ ಹೋಗ್ತಾರೆ ಆಫೀಸ್ ಕೆಲಸಕ್ಕೆ ಹೋಗ್ತಾರೆ ಅವರು ಕೂತಿದ್ದ ಜಾಗದಲ್ಲೇ ಇರ್ತಾರೆ ದೈಹಿಕವಾಗಿ ಏನು ವ್ಯಾಯಾಮ ಆಗುತ್ತೆ ಅವ್ರಿಗೆ ಮನೆಲ್ಲಿರುವ ಹೆಂಗಸರಾದ್ರೆ ಪಾಪ ಕಸ ಗುಡಿಸೋದಾಗ್ಲಿ ಪಾತ್ರೆ ತೊಳೆಯೋದಾಗಲಿ ಬಟ್ಟೆ ಒಗೆಯೋದಾಗಲಿ ಈ ಥರ ಎಲ್ಲ ಮಾಡ್ತಾರೆ ದೈಹಿಕವಾಗಿ ವ್ಯಾಯಾಮ ಇರುತ್ತೆ ಕೆಲ್ಸಕ್ಕೊಗೋವ್ರಿಗೆ ಏನಿರುತ್ತೆ ದೈಹಿಕವಾಗಿ ಅವ್ರಿಗೆ ಯಾವಾಗಿದ್ರೂ ಯೋಗನೇ ಬೆಸ್ಟ್ ಬೆಸ್ಟ್ ಯಾಕೆಂದ್ರೆ ಯೋಗಕ್ಕೋದ್ರೆ ನಾವೊಂದು ಬಗ್ಗೋದಾಗಲಿ ಒಂದೆರಡವರ್ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಏನಿಲ್ಲಾಂದ್ರೂ ಇಪ್ಪತ್ತೆ ಇಪ್ಪತ್ತೆಂಟು ನಮಸ್ಕಾರಗಳಿದೆ ಅದನ್ನ ಮಾದಿದೆ ಇಪ್ಪತ್ತೆಂಟು ಥರದಲ್ಲೂ ಮಾದಿದ್ರೆ ಅದನ್ನು ನಮ್ಮ ದೇಹದಲ್ಲಿರುವಂಥ ಅಂಗಗಳು ಎಲ್ಲ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ ಇವಾಗ ಒಂದು ಬ್ರೈನ್ ಆಕ್ಟಿವೇಶನ್ ಆಗಲಿ ಕಣ್ಣು ಇದಾಗಲಿ ಮುಖ ಗ್ಲೋ ಆಗಲಿ ಕೈ ಕಾಲು ಒಂದು ಕಡೆ ಜಾಗ ಅಲ್ಲಾಡಿಸೋದಾಗ್ಲಿ ಎಲ್ಲನೂ ಒಂದು ಆ್ಯಕ್ಟಿವೇಶನ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯೋಗ ಯೋಗದಿಂದ ತುಂಬ ತುಂಬ ಉಪಯೋಗ ಯಾಕೆಂದ್ರೆ ಒಂದು ಮಕ್ಕಳಿಗೆ ಯೋಗದಿಂದ ಏನೇನು ಉಪಯೋಗ ಆಗುತ್ತೆ ಅಂದರೆ ಬಾಡಿ ಫಿಟ್ನೆಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಾಡಿ ಹೆಂಗೆ ಬೇಕಾದರೂ ಮಕ್ಕಳು ಬಾಡಿನ ತಿರುಗಿಸ್ಬೋದು ಮಕ್ಕಳಿಗೆ ಯೋಗ ಚಿಕ್ಕ ವಯಸ್ಸಿಂದಲೇ ಕಲಿಸಿದ್ರೆ ಆವಾಗ ಮಕ್ಕಳು ತುಂಬ ದೊಡ್ಡವರಾದ್ಮೇಲೆ ಆರೋಗ್ಯವಾಗಿರ್ತಾರೆ ಯೋಗದಿಂದ ನಮಗೆ ಉಸಿರಾಟ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಮತ್ತು ಸೊಂಟ ನೋವು ಕಡಿಮೆ ಆಗುತ್ತೆ ಮತ್ತು ಕೈ ಇವಾಗ ಮೊಣಕಾಲು ನೋವು ಅಂತಾರಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಈ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಯೋಗದಿಂದ ದೈಹಿಕವಾಗಿ ನಮಗೆ ಅಷ್ಟೊಂದು ಟೈಯರ್ಡ್ ಆಗಲ್ಲ ಯಾಕೆಂದರೆ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ತೀರಿ ಮೊದಲ ಥರ ಹೊಲ್ದಲ್ಲಿ ಕೆಲಸ ಮಾಡೋದು ಬಗ್ಗಿ ಎದ್ದೇಳೋದು ನೀರು ಎತ್ತಾಕೋದು ಅವೆಲ್ಲ ಮಾಡಲ್ಲ ಮನೆಯಲ್ಲಿ ನೀರಿತ್ತು ಅದನ್ನ ಮಾತ್ರ ದೈಹಿಕವಾಗಿ ಯೋಗ ಏನು ಯೋಗ ದೈಹಿಕವಾಗಿ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಅಷ್ಟೇ ಇರುತ್ತೆ ಇನ್ನೇನಿರುತ್ತೆ ಜಾಸ್ತಿ ಅದರಲ್ಲೂ ಇರುತ್ತೆ ಅಂದ್ಕೊಳ್ರಿ ಈಗಿನ ಕಾಲದಲ್ಲಿ ಎಲ್ಲಿ ಏನು ಕಸ ಗುಡ್ಸೋಕೆ ವ್ಯಾಕ್ಯೂಮ್ ಕ್ಲೀನರ್ ಬಂದಿದೆ ಬಟ್ಟೆ ಒಗೆಯೋಕೆ ವಾಷಿಂಗ್ ಮಿಷಿನ್ ಬಂದಿದೆ ಪಾತ್ರೆ ತೊಳೆಯೋಕೆ ಡಿಶ್ ವಾಷರ್ ಬಂದಿದೆ ಎಲ್ಲದಕ್ಕೂ ಒಂದೊಂದು ಕಂಡು ಹಿಡಿದ್ಬಿಟ್ಟಿದ್ದಾರೆ ಆವಾಗೆಲ್ಲ ಕೂತಿದ್ದ ಜಾಗದಲ್ಲೇ ಎಲ್ಲ ದಪ್ಪ ಆಗ್ತಾರೆ ತಿಂದಿಲ್ಲಂದ್ರೂ ದಪ್ಪ ಆಗ್ತಾರೆ ಅದಕ್ಕಾಗಿ ಯೋಗ ಮಾಡಿದ್ರೆ ಅದು ತುಂಬ ಒಳ್ಳೇದು ದೇಹಕ್ಕೆ ಅಷ್ಟು ಒಳ್ಳೇದು ಏಕೆಂದರೆ ನಾವು ಟೈಮ್ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡ್ಬೇಕು ಯೋಗ ಆರು ಗಂಟೆಗೆ ಶುರು ಮಾಡಿ ನಮ್ಮ ದೇಹನ ದಣಿಸ್ಬೇಕು ಅಂದ್ರೆ ಬೆವರು ಬರ್ಬೇಕು ಚೆನ್ನಾಗಿ ಬೆವರು ಬರೋವಷ್ಟು ಯೋಗ ಮಾಡಿದರೆ ಬೆಳಗ್ಗೆ ಸಂಜೆ ದಿನಕ್ಕೆ ಒಂದು ಸಲ ಆದರೂ ಮಾಡಿದ್ರೆ ದೇಹಕ್ಕೆ ತುಂಬ ಒಳ್ಳೆಯದು ಸೂರ್ಯ ನಮಸ್ಕಾರ ಮಾಡಿದ್ರೆ ಎಷ್ಟು ಒಳ್ಳೆಯದು ಅಂದರೆ ಆರೋಗ್ಯಕ್ಕೆ ಎಂಥ ಕಾಯಿಲೆ ಇದ್ದರೂ ಕೂಡ ವಾಸಿಯಾಗುತ್ತಂತೆ ಅದರಿಂದ ಅಷ್ಟೊಂದು ಒಳ್ಳೆಯದು ಯೋಗ ಎಲ್ಲರೂ ಟ್ರೈ ಮಾಡಲೇ ಬೇಕಾಗಿರೋದು ಯೋಗ ಇದಕ್ಕೆ ದೇಹ ವ್ಯಾಯಾಮ ಮತ್ತು ಯೋಗಕ್ಕೂ ಇರುವ ಡಿಫ್ರೆನ್ಸು ಇದೇ ವ್ಯತ್ಯಾಸ ಥ್ಯಾಂಕ್ ಯೂ